ಮುಂಚೆ ಈ ಥರ ಮಳೆ ಬರ್ತಾ ಇರಲಿಲ್ಲ ಈಗ ಬೇಸಾಯ ಮಾಡಿದ್ದು ಅವ್ರ ತಲೆಗೆ ಕೈಕ ಹಿಡ್ಕೊಂಡು ಕೂತ್ಕೊಳ್ತಾರೆ ಯಾಕೆಂತೇಳಿರೆ ನೀರುಳ್ಳಿ ಬೆಳೆ ತರಕಾರಿದು ಎಲ್ಲಾ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಒಂದು ಗೊಬ್ಬರ ತರ್ಬೇಕಾದರೂ ಅಲ್ಲಿಗೆ ಮ ರಸ್ತೆ ಸರಿಯಾಗಿಲ್ಲ ಅದನ್ನು ಸರಿ ಮಾಡ್ವೋದು ಇದಿಲ್ಲ ಅವರದನ್ನು ಹೊತ್ತುಕೊಂಡು ಹೋಗಬೇಕು ಬೆಳಗ್ಗೆ ಗದ್ದೆಗೋದೆ ರಾತ್ರಿ ತನಕ ದುಡಿದು ಬಂದು ಅವರದ್ದು ಪರಿಸ್ಥಿತಿ ನೋಡುವಾಗ ನಮಗೆ ತುಂಬಾ ಬೇಜಾರಾಗ್ತದೆ ಅವರಿಗೆ ಯಾವದಾದರೂ ಒಂದು ಸವಕ್ ಸೌಕರ್ಯನು ಇಲ್ಲ ಏನು ಮಾಡುದಂತ ಅವರು ತಲೆಗೆ ಕೈ ಹಿಡ್ಕೊಂಡು ಕೂತ್ಕೊಳ್ಳುವಾಗ ನಮಗೆ ತುಂಬಾ ತಲೆ ಬಿಸಿ ಆಗ್ತದೆ ಎಲ್ಲಾ ಬೆಳೆಗಳು ಹೋದರೆ ನಾವು ಯಾವ ಆಹಾರವನ್ನು ತಿನ್ನುದು ಇನ್ನು ಮುಂದಕ್ಕಾದರು ಅದಕ್ಕೊಂದು ವ್ಯವಸ್ಥೆ ಮಾಡಿ ಚೆನ್ನಾಗಿ ನೋಡ್ಕೊಂಡರೆ ನಮಗೂ ತಕೊಂಡು ಅವರಿಗೂ ಸ್ವಲ್ಪ ಒಳ್ಳೆಯ ರೀತಿಯದ್ದು ತರಕಾರಿ ಸಿಗ್ತದೆ ಇಲ್ಲದಿದ್ದರೆ ನೀರುಳ್ಳಿ ಮನೆಯಲ್ಲಿ ತಂದು ಇಟ್ಟ ಮರುದಿವಸವೇ ಕೊಳೆತು ಹೋಗ್ತದೆ ಇದೆಲ್ಲ ನೆರೆಯ ಇದು ತೊಂದರೆ ರಸ್ತೆಗಳು ಸರಿ ಇಲ್ಲ ಹೊಂಡ ಬಿದ್ದೆಷ್ಟೋ ಮಕ್ಕಳು ಬೀಳ್ತಾರೆ ಇದನ್ನೊಂದು ಸರಿ ಮಾಡಿದರೆ ರಾಜ್ಯಕ್ಕೂ ಒಳ್ಳೆಯದು ಜನರಗರಿಗೂ ಒಳ್ಳೆಯದು ಇದು ಇನ್ನೂ ಮುಂದಕ್ಕೂ ಉಂಟಲ್ಲ ನಮ್ಮ ಕರ್ನಾಟಕ ಸರಕಾರನು ಇನ್ನೊಂಚೂರು ಸರಿ ಮಾಡಬೇಕು ಬೇಸಾಯದವರಿಗು ಒಳ್ಳೆಯ ಆದ್ಯತೆ ಕೊಡಬೇಕು ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅವರು ಎಲ್ಲಿ ಮಳೆ ಬಂದು ಹೋಯ್ತಂತ ಅವರು ಮೆಸೇಜ್ ಮಾಡಿದರೆ ಅದಕ್ಕೆ ಹೋಗಿ ನೋಡಬೇಕು ಹಾಗೆ ನೋಡಿದರೆ ನಿಮಗೂ ಒಳ್ಳೆಯದು ನಾ ಅವರಿಗೂ ಒಳ್ಳೆಯದು ಹಾಗಾಗಿ ನಾಲ್ಕು ಹಣ ಕೊಟ್ಟು ತೆಕ್ಕೊಳ್ಳು ಅವರಿಗೂ ಒಳ್ಳೆಯದು ಅದ್ರ ತಂದೊಂದು ನಾಲ್ಕು ದಿವಸ ಮನೆಯಲ್ಲಿಡ್ಬಹುದು ಇಲ್ಲದಿದ್ದರೆ ತಂದು ಇಟ್ಟ ಮರು ದಿವಸವೇ ಕೊಳ್ತೋಗ್ತದೆ ಆವಾಗ ದುಡ್ಡು ಹಾಕಿದ್ದು ಹೋಯಿತು ಏನ್ಮಾಡಿ ತಿನ್ನಲಿಕ್ಕೂ ಆಗುದಿಲ್ಲ ಕೊಳೆತ ತರಕಾರಿ ತಿಂದರೆ ಆರೋಗ್ಯಕ್ಕೆ ಎಷ್ಟು ಕೆಟ್ಟದಂತ ನಿಮಗೆ ಎಲ್ಲರಿಗೂ ಗೊತ್ತಿದ್ದದ್ದು ವಿಷಯ ಇದು ಆದ್ದರಿಂದ ಆದಷ್ಟು ಚೆನ್ನಾಗಿದ್ದ ತರಕಾರಿಯನ್ನು ಬೆಳೆಸಲಿ ಅವರಿಗೆ ಒಳ್ಳೆಯ ಸೌಕರ್ಯ ಸೌಲತ್ತೆಲ್ಲ ಕೊಡಿ ಹಾಗಾಗಿ ನಾನು ಅದರ ವಿಷಯದಲ್ಲಿ ಎರಡು ಮಾತಾಡಿದ್ದೀನಿ